ಹಲೋ ನಾವು ಕಾರ್ತಿಕ್ ಅವ್ರು ಮಾತಾಡ್ತಾಯಿರೋದು ಅದೇ ಮೊನ್ನೆ ನೀವು ನಮ್ಮನ್ನು ಚಿಕ್ಕಬಳ್ಳಾಪುರ ಟ್ರಿಪ್ಪಿಗೆ ಕಳಿಸಿದ್ರಲ್ಲ ಒಬ್ಬ ಚಾಲಕರ ಜೊತೆ ಅವ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಕಾಲ್ ಮಾಡಿದೆ ಅದೇ ಏನಿಲ್ಲ ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದರು ಒಳ್ಳೆ ವ್ಯಕ್ತಿ ಅದೇ ಉಮೇಶ್ ಅಲ್ವಾ ಅವ್ರ ಹೆಸರು ಹಾಂ ಉಮೇಶು ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದರು ಒಳ್ಳೆ ವ್ಯಕ್ತಿ ಪಾಪ ಎಲ್ಲೂ ರ್ಯಾಶ್ ಡ್ರೈವಿಂಗ್ ಮಾಡಲಿಲ್ಲ ನಿಧಾನಕ್ಕೆ ಕರ್ಕೊಂಡು ಹೋಗಿ ನಿಧಾನಕ್ಕೆ ಕರ್ಕೊಂಡು ಬಂದರು ಎಲ್ಲ ಜಾಗಗಳನ್ನು ತೋರಿಸಿ ಎಲ್ಲೂ ನಮ್ಗೆ ಅರ್ಜೆಂಟು ಮಾಡಲಿಲ್ಲ ನಿಧಾನಕ್ಕೆ ತೋರಿಸಿ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದರು ಫಸ್ಟಿಗೆ ಅವ್ರೆಲ್ಲ ನಮ್ಮನ್ನ ಪಿಕ್ ಮಾಡಿದ್ರು ಅಂದರೆ ಅದೇ ಫಸ್ಟು ಬೆಳಗಿನ ಜಾವ ಐದು ಗಂಟೆಯಲ್ಲಿ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಹತ್ತಿರ ಸಿಕ್ಕಿದ್ರು ಅವ್ರು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಹತ್ತಿರ ಸಿಕ್ಕಿ ನಮ್ಮನ್ನು ಅವ್ರು ಕರ್ಕೊಂಡು ಹೋದರು ಫಸ್ಟು ಅಲ್ಲೇ ಕಾಫಿ ಕೊಡಿಸಿ ಕಾಫಿ ನಿಮ್ಮ ಕಡೆಯಿಂದಲೇ ಕ್ಯಾಟ್ರಿಂಗ್ ಅರೆಂಜ್ ಆಗಿತ್ತಂತ ಅಲ್ಲ ಲೈಕ್ ಅವ್ರ ಕಡೆಯಿಂದಲೇ ಕಾಫಿ ಕೊಡಿಸಿ ನಾವು ನಾಲ್ಕು ಜನ ಬಂದಿದ್ದು ಕಾಫಿ ಕೊಡಿಸಿ ಫಸ್ಟು ಅಲ್ಲಿಂದ ನಂದಿ ಹಿಲ್ ನಂದಿ ಹಿಲ್ಸಿಗೆ ಕರ್ಕೊಂಡು ಹೋದ್ರು ನಂದಿ ಹಿಲ್ಸಲ್ಲಿ ನೀಟಾಗಿ ಎಲ್ಲ ತೋರಿಸಿ ಅಲ್ಲೇ ನಮಗೆಲ್ಲ ಸ್ವಲ್ಪ ಹೊತ್ತು ಅಲ್ಲೇನು ಅರ್ಜೆಂಟ್ ಮಾಡಲಿಲ್ಲ ಹೋಗೋಣ ಹೋಗೋಣ ಅಂತ ಆರಾಮಾಗಿ ನಂದಿ ಹಿಲ್ಸ್ ಹತ್ತಿರ ಒಂದು ಗಂಟೆ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ಅಲ್ಲೆಲ್ಲ ಅಲ್ಲಿ ಕಾಫಿ ತಿಂಡಿ ಕಾಫಿ ಮತ್ತೆ ಕಾಫಿ ಕುಡ್ದು ತಿರ್ಗ ಮತ್ತೆ ಕೆಳಗಡೆ ಬಂದು ನಂದಿ ಹಿಲ್ಸ್ನ ಕೆಳಗಡೆ ತಿಂಡಿ ಅವರೇ ಅರೆಂಜ್ ಮಾಡಿದ್ದರು ತಿಂಡಿನೂ ಕೊಡಿಸಿದ್ರು ಪಾಪ ಎಲ್ಲೂ ಆ ರೋಡಲ್ಲೂ ಅಷ್ಟೇ ಎಲ್ಲೂ ಫಾಸ್ಟಾಗಿ ಹೋಗಲೇ ಇಲ್ಲ ನಿಧಾನಕ್ಕೆ ಹೋಗ್ತಾಯಿದ್ದರು ಎಲ್ಲೂ ರ್ಯಾಶ್ ಡ್ರೈವಿಂಗ್ ಆಗಲಿ ಮಾತ್ರ ಎಲ್ಲ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಒಂಥರ ಫ್ರೆಂಡ್ಶಿಪ್ ಥರ ಬಾಂಡ್ ಕ್ರಿಯೇಟ್ ಆಗಿತ್ತು ನಮ್ಮದು ಅವ್ರ ಮಧ್ಯೆ ನೆಕ್ಸ್ಟು ಅದಾದ್ಮೇಲೆ ನಂದಿ ಹಿಲ್ಸ್ ಆದ್ಮೇಲೆ ನೆಕ್ಸ್ಟ್ ಅವಳ ಬೆಟ್ಟಕ್ಕೆ ಕರ್ಕೊಂಡು ಹೋದರು ಅವಳ ಬೆಟ್ಟದಲ್ಲಿ ಅವಳ ಬೆಟ್ಟ ತೋರಿಸಿ ಅವಳ ಬೆಟ್ಟದಲ್ಲಿ ಒಂದು ಸ್ವಲ್ಪ ಟ್ರಕ್ಕಿಂಗ್ ಏನೋ ಇದೆ ಅಂದರು ಅದೊಂದು ಎರಡು ಕಿಲೋಮೀಟ್ರ್ ಟ್ರಕ್ಕು ಅವ್ರೂ ನಮ್ಮ ಜೊತೆ ಪಾಪ ಅವರು ಬಂದರು ಅವ್ರು ಬಂದು ಟ್ರಕ್ಕಿಂಗ್ ಮಾಡಿಸ್ಕೊಂಡು ಮತ್ತೆ ವಾಪಾಸ್ ಕರ್ಕೊಂಡು ಹೋದರು ಬೆಟ್ಟ ತೋರ್ಸ್ಕೊಂಡು ಆಮೇಲೆ ಮತ್ತೆ ಎರಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಮಧ್ಯಾಹ್ನ ಊಟ ದೇವಸ್ಥಾನದಲ್ಲೇ ಅರೆಂಜ್ ಆಗಿತ್ತು ಅಂತ ಮುಂಚೆನೇ ಹೇಳಿದ್ರು ನಮಗೆ ಮತ್ತೆ ನಾವು ಮಧ್ಯಾಹ್ನ ಅಲ್ಲೇ ದೇವಸ್ಥಾನದಲ್ಲೇ ಊಟವೂ ಮಾಡ್ದುಊಟ ಮಾಡಿ ಮತ್ತೆ ನೆಕ್ಸ್ಟು ಇದಕ್ಕೆ ಹೋದೆವು ನಾವು ಅವಳ ಬೆಟ್ಟದಿಂದ ಎಲ್ಲಿಗೆ ಹೋದೆವು ನೆಕ್ಸ್ಟ್ ದೇವಸ್ಥಾನಗಳು ಮುಗಿಸ್ಕೊಂಡು ಆದಿ ಯೋಗಿ ಚಿಕ್ಬಳ್ಳಾಪುರ ಅದು ಹೊಸ್ದಾಗಿ ಆಗಿದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಂತ ಕರ್ಕೊಂಡು ಹೋಗಿ ಅಲ್ಲಿ ನೀಟಾಗೆಲ್ಲ ತೋರಿಸಿ ಆಮೇಲೆ ಅಲ್ಲಿ ಏಳು ಗಂಟೆಗೆ ಲೈಟಿಂಗ್ ಆಗುತ್ತೆ ಅಂತಂದರು ಅಲ್ಲೇ ತೋರಿಸಿ ಅಲ್ಲೇ ನಮ್ಗೆ ಸ್ನಾಕ್ಸ್ ಎಲ್ಲ ಕೊಡಿಸಿ ಚೆನ್ನಾಗಿ ಕರ್ಕೊಂಡು ಹೋಗಿ ಗಾಡಿ ಓಡಿಸೋದಾಗ್ಲಿ ಗಾಡಿ ಓಡಿಸ್ತಾ ಎಲ್ಲೂ ಮೊಬೈಲು ಸಹ ಯೂಸ್ ಮಾಡಲಿಲ್ಲ ನಿಲ್ಲಿಸಿ ಅಕಸ್ಮಾತ್ ಯಾವ್ದಾದ್ರೂ ಮೊಬೈಲ್ ಕಾಲ್ಸ್ ಬಂದರೆ ಗಾಡಿನ ಸೈಡಿಗೆ ಹಾಕಿ ಕರೆಕ್ಟಾಗಿ ಮಾತಾಡ್ತಾಯಿದ್ರು ಎಲ್ಲೂ ರ್ಯಾಶ್ ಡ್ರೈವಿಂಗ್ ಅಂತ ನಿಜ ಅನ್ಸ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಒಪ್ಪಿಕೊಂಡ್ರು ಡ್ರೈವರ್ನ ಸೌಮ್ಯ ಒಳ್ಳೆ ವ್ಯಕ್ತಿ ಚೆನ್ನಾಗಿದು ಮಾಡ್ತಾರೆ ಅಂತ ಅನ್ನಿಸ್ತು ನಿಮ್ಮ ಕಡೆ ಸರ್ವಿಸ್ ಎಲ್ಲ ಚೆನ್ನಾಗಿತ್ತು ನಿಮ್ಮ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಬಟ್ ಎಲ್ಲೂ ಅಷ್ಟೇ ಅವ್ರು ಮಿಸ್ ಬಿಹೇವ್ ಮಾಡಿದ್ದಾಗಲಿ ಮತ್ತು ಎಲ್ಲಾದ್ರು ಫಾಸ್ಟಾಗಿ ಹೋಗಿದ್ದಾಗಲಿ ಸ್ವಲ್ಪ ಬೇರೆಯವರಿಗೆ ರ್ಯಾಶ್ ಆಗಿ ಬೈದಿದ್ದಾಗಲಿ ಏನು ಮಾಡಲಿಲ್ಲ ಒಳ್ಳೆ ವ್ಯಕ್ತಿ ಅಪ್ಪ ನಿಜ ಚೆನ್ನಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕರ್ಕೊಂಡು ಬಂದರು ಮತ್ತು ಅದೇ ಎಲ್ಲ ಎಲ್ಲ ಓಡಾಡಿಸಿ ಮತ್ತು ತಿರ್ಗ ಅವರೇ ಕೇಳ್ತಾಯಿದ್ದರು ಎಲ್ಲರೂ ನಿಲ್ಲಿಸ್ಲಾ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತೇನಾದರೂ ಸುಮ್ಮನೆ ಒಳ್ಳೆ ವ್ಯಕ್ತಿ ಮತ್ತೆ ಮತ್ತೆ ಕೇಳ್ತಾಯಿದ್ದರು ಈ ಥರ ಕೇಳಿದ್ರಿಂದ ನಮಗೆ ಅನ್ನಿಸ್ತು ಪಾಪ ಒಳ್ಳೆ ವ್ಯಕ್ತಿ ಚೆನ್ನಾಗಿ ನೋಡ್ಕೊಳ್ತಾರೆ ಲೈಕ್ ಎ ಗುಡ್ ಕೇರಿಂಗ್ ಪರ್ಸನ್ ಅಂತ ನಮ್ಗನ್ನಿಸ್ತು ಸೊ ಮತ್ತೆ ಇನ್ನೇನು ಅಂದರೆ ನಾನು ನಿಮ್ಮದು ಟ್ರಾವೆಲ್ಸ್ದು ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಬಿಡಿ ಬೆಳಗ್ಗೆ ಪಲಾವ್ ಮಾಡಿಸಿದ್ರಲ್ಲ ಅದಂತೂ ಸಕ್ಕತ್ತಾಗಿತ್ತು ಅವರು ನಮ್ಮ ಜೊತೆಯೇ ಬಂದರು ಓಡಾಡಿದ್ರು ತಿರ್ಗ ಕೊನೆಗೆ ನಮ್ಮನ್ನು ಮತ್ತೆ ನೈಟು ಬೆಂಗ್ಳೂರಿಗೆ ಕರ್ಕೊಂಡು ಬಂದು ಬಿಟ್ಬಿಟ್ರು ಬೆಂಗ್ಳೂರಿಗೆ ಕರ್ಕೊಂಡು ಬಂದು ನೈಟ್ ಅವರೇ ಟೌನ್ಗೆ ಚಿಕ್ಕಬಳ್ಳಾಪುರ ನಮ್ದು ಡ್ರಾಪ್ಡ್ ಪಾಯಿಂಟು ಇದ್ದಿದ್ದು ಬಟ್ ಇಲ್ಲಿ ಅವರೇ ನಿಮ್ಮನ್ನೆಲ್ಲ ನಾವು ಚಿಕ್ಬಳ್ಳಾಪುರ ಬೆಂಗಳೂರಿಗೆ ಬಿಡ್ತೀವಿ ಕರ್ಕೊಂಡ್ಬಂದು ಬೆಂಗ್ಳೂರಿಗೂ ಬಿಟ್ಟರು ಬೆಂಗ್ಳೂರಿಗೆ ಬಿಟ್ಟರು ನಾನು ಅವಾಗ ವರ್ತ್ ಅನ್ನಿಸ್ತು ಅದಕ್ಕೆ ನನ್ನ ಫ್ರೆಂಡ್ಸ್ಗೂ ಸ್ವಲ್ಪ ಸಜೆಸ್ಟ್ ಮಾಡಿದ್ದೀನಿ ನೋಡು ಈ ಥರ ಹೋಗಿ ಬನ್ನಿ ಅವ್ರು ಉಮೇಶ್ ಅವ್ರ ಕಾಂಟಾಕ್ಟ್ ಕೊಟ್ಟಿದ್ದೀನಿ ನಾನು ಅದೇ ನಿಮ್ಮ ಡ್ರೈವರ್ದು ನಿಜ ಹೇಳ್ತೀನಿ ಒಳ್ಳೆ ವ್ಯಕ್ತಿಯವರು ನಮ್ಗೆ ಹೊಸ ಊರು ಹೊಸ ಊರು ಅಂತ ನಮಗೆ ಸರಿ ಗೂತ್ತಿರಲಿಲ್ಲ ಎಲ್ಲ ನೀಟಾಗಿ ತೋರಿಸಿ ಆ ಸ್ಥಳಗಳ ಬಗ್ಗೆ ನೀಟಾಗೆಲ್ಲ ವಿವರಿಸಿ ವಿವರಿಸಿದರು ನಮಗೆ ಆವಾಗ ನಮ್ಗೊಂದು ಐಡಿಯಾ ಬಂತು ಹೊ ಈ ಥರ ಇದೆ ಈ ಥರ ಪ್ಲೇಸ್ಗಳಿದೆ ಅಂತ ಸ್ವಲ್ಪ ನಮ್ಗೆ ಅರ್ಥ ಆಯಿತು ಆದ್ದರಿಂದ ನಾವೆಲ್ಲ ಥಿಂಕ್ ಮಾಡ್ತಾಯಿದ್ವು ಪಾಪ ಒಳ್ಳೆ ವ್ಯಕ್ತಿ ಹಿಂಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಮತ್ತು ನಿಮ್ಮ ಟ್ರಾವೆಲ್ಸ್ ಬಿಡಿ ನಿಮ್ಮ ಟ್ರಾವೆಲ್ಸ್ ಅಂತು ನೆಕ್ಸ್ಟ್ ಲೆವೆಲ್ಲು ಅವ್ರ ಗಾಡಿ ಕಂಡೀಶನ್ ಅಂತು ನಿಜ ಅವ್ರ್ಗೆ ಡ್ರೈವರ್ ಹೇಗೋ ಗಾಡಿ ಕಂಡೀಶನ್ನು ಹಾಗೆ ಎಲ್ಲೂ ಒಂದು ಕಡೆ ಆಗಲಿ ಗಾಡಿ ನಿಂತೋಗಿದ್ದಾಗಲಿ ಏನು ಸಹ ಆಗಲಿಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಬಂತು ಈ ರೀತಿ ನಮಗೂ ಇಷ್ಟ ಆಯಿತು ಮತ್ತೆ ನಾವು ಅದೇ ನಾನು ಹೇಳ್ತಾಯಿದ್ದೀನಲ್ಲ ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಚೆನ್ನಾಗಿ ಅರೆಂಜ್ ಮಾಡಿದ್ದಿರಿ ಚೆನ್ನಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕರ್ಕೊಂಡು ಬಂದಿರಿ ಮತ್ತೆ ನಿಮ್ಮ ಡ್ರೈವರ್ಗೂ ಮತ್ತೆ ಹೇಳ್ತಾಯಿದ್ದೀನಿ ಅವ್ರಿಗೊಂದ್ಸಲ ಮತ್ತೆ ಕಾಂಟಾಕ್ಟ್ ಮಾಡಿ ಈ ಥರ ಕಾಲ್ ಮಾಡಿದ್ದರು ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕಂತೆ ಚೆನ್ನಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಅಂತ ಅವ್ರಿಗೂ ಹೇಳಿಬಿಡಿ ಮತ್ತಿನ್ನೂ ಮುಂದೆ ಮುಂದೆ ಇನ್ನೂ ಸ್ವಲ್ಪ ಪ್ಲ್ಯಾನ್ ಹೊಸ ಹೊಸ ಪ್ಲ್ಯಾನ್ಸ್ಗಳಿವೆ ಅಲ್ಲಿ ಇಲ್ಲಿ ಟ್ರಿಪ್ಪು ಎಲ್ಲ ನಾವು ನಿಮಗೆ ಹೇಳ್ತೀವಿ ನೀವೇ ಕರ್ಕೊಂಡು ಹೋಗಿ ಬರುವಿರಂತೆ ಇನ್ನು ನೆಕ್ಸ್ಟ್ ಮಂತು ಇದೆಲ್ಲ ಬೇರೆ ಕಡೆಯಲ್ಲ ಹೋಗ್ತಾಯಿದ್ದೆ ಎಲ್ಲಿ ಚಿಕ್ಮಂಗ್ಳೂರಿಗೆ ಹೊಗ್ತಿದ್ದೆವು ನಿಮ್ಮ ಏರಿಯಾ ಚಿಕ್ಮಂಗ್ಳೂರಾಗೆಲ್ಲಾ ಪ್ಲಾನ್ಸ್ ಎಲ್ಲ ಇದೆ ಆಲ್ವಾ ಹಾಂ ಅದಕ್ಕೆ ಕರೆ ಅದಕ್ಕೆ ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಚಿಕ್ಮಂಗ್ಳೂರಿಗೆ ಒಂದು ಸ್ವಲ್ಪ ನಮ್ಮದು ಸೇಮ್ ಗ್ಯಾಂಗೆ ನಾವಿರೋದು ಫೋರ್ ಟು ಫೈವ್ ಮೆಂಬರ್ಸ್ ಇರ್ತೀವಿ ಸವೆನ್ ಇನ್ನಿಬ್ರು ಜಾಯಿನ್ ಆದರೆ ಇನೋವಾ ಇನೋವಾ ಎಲ್ಲ ಸಿಗುತ್ತಲ್ವಾ ನಿಮ್ಮ ಹತ್ರ ಹಾಂ ಸರಿ ಅದನ್ನು ಅರೆಂಜ್ ಮಾಡಿಕೊಡಿ ಆವಾಗ ನಾವು ಹೋಗ್ಬಿಟ್ಟು ಬರ್ತೀವಿ ನೋಡಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಯುವರ್ ಟ್ರಾವೆಲ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಥ್ಯಾಂಕ್ ಯು